ಕನ್ನಡ ಕನ್ನಡ ಭಾಷೆಯು ಸುಮಾರು ಮೂರನೇ ಶತಮಾನದಿಂದ ಬೆಳಕಿಗೆ ಬಂದ ಭಾಷೆಯಾಗಿದೆ ಕನ್ನಡ ಭಾಷೆಗೆ ಪುರಾತನ ಕಾಲದಿಂದಲೂ ಅದರದ್ದೇ ಆದ ಸಾಂಸ್ಕೃತಿಕ ವೈಭವ ಇದೆ ಕನ್ನಡ ಭಾಷೆಯು ಇಮ್ಮಡಿ ಪುಲಕೇಶಿಯ ಕಾಲದಲ್ಲಿ ಗೋದಾ ಕ ಗೋದಾವರಿಯ ಸಮುದ್ರ ತೀರದವರೆಗೂ ಕನ್ನಡ ಭಾಷೆ ಅಬ್ಬಿತ್ತು ಎಂಬ ಮಾತುಗಳು ಕೇಳಿ ಬರುತ್ತವೆ ಕನ್ನಡ ಭಾಷೆಯು ನಮ್ಮ ಅತ್ಯಂತ ಹಳೆಯ ಭಾಷೆಯಾಗಿದೆ ಪಂಚ ಭಾಷೆಗಳಲ್ಲಿ ಕನ್ನಡ ಭಾಷೆಯು ಕೂಡ ಒಂದು ಕನ್ನಡ ಭಾಷೆಗೆ ತನ್ನದೇ ಆದ ಭಾಷೆ ನೆಲೆ ವೈಶಿಷ್ಟ್ಯವನ್ನು ಒಳಗೊಂಡಿದೆ ಕನ್ನಡ ಭಾಷೆಯ ಪ್ರದೇಶಗಳಲ್ಲಿ ಅದರದ್ದೇ ಆದ ಭಾಷೆಯನ್ನು ವಿವಿಧ ರೀತಿಯಲ್ಲಿ ಕನ್ನಡವನ್ನು ಬಳಸುತ್ತಾರೆ ಕನ್ನಡ ಭಾಷೆ ಇಂದು ಏಳು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದು ಅತ್ಯಂತ ಉನ್ನತ ಮಟ್ಟದಲ್ಲಿ ಕನ್ನಡ ಇಂದು ಪ್ರತಿ ಮನೆ ಮನಗಳಲ್ಲೂ ನೆಲೆಸಿದೆ ನವಂಬರ್ ಒಂದು ಕನ್ನಡ ರಾಜ್ಯೋತ್ಸವವನ್ನು ಕರ್ನಾಟಕದ ಎಲ್ಲ ಭಾಗಗಳಲ್ಲೂ ಕನ್ನಡವನ್ನು ಆಚರಿಸುತ್ತಾರೆ ಕನ್ನಡ ಭಾಷೆ ನಮ್ಮ ಹೆಮ್ಮೆ ಏಕೆಂದರೆ ರಾಜ ಮಹಾರಾಜರ ಕಾಲದಿಂದಲೂ ನಮ್ಮ ಆಡಳಿತ ಭಾಷೆಯಾಗಿ ಕನ್ನಡವನ್ನು ಬಳಸುತ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಕನ್ನಡವನ್ನು ಬಳಸುವ ನಾವು ಕರ್ನಾಟಕ ಎಂದು ದೇವರಾಜ ಅರಸುರವ್ರು ಕನ್ನಡ ಮತ್ತು ಕನ್ನಡ ಭಾಷೆ ಹಾಗೂ ಕರ್ನಾಟಕ ಎಂದು ನಾಮಕರಣ ಮಾಡುತ್ತಾರೆ ನಮ್ಮ ಮಾತೃ ಭಾಷೆ ನಮಗೆ ಹೆಮ್ಮೆ ತರುವ ಭಾಷೆ ಪ್ರತಿಯೊಂದು ಭಾಷೆಗೂ ತನ್ನದೇ ಆದ ನೆಲದ ಭಾಷೆ ವೈವಿಧ್ಯತೆಗಳು ಇರುತ್ತವೆ ಕಾವೇರಿಯಿಂದ ಗೋದಾವರಿಗೆ ಇರ್ದ ನಾಡದು ಕನ್ನಡದೊಳ್ ಎಂದರೆ ಮೊದಲಿನಿಂದಲೂ ಕನ್ನಡ ಭಾಷೆ ಅಷ್ಟು ವಿಸ್ತಾರವಾಗಿ ವಿಸ್ತೃತವಾಗಿ ಇತ್ತು ಎಂದು ನಾವು ನೋಡಬೋದು ಕರ್ನಾಟಕದಲ್ಲಿ ಕದಂಬರು ವಿಜಯನಗರ ಸಾಮ್ರಾಜ್ಯ ಹೊಯ್ಸಳರು ಗಂಗರು ಚಾಲುಕ್ಯರು ಇಂಥ ರಾಜ ಮಹಾರಾಜರು ಕನ್ನಡ ನಾಡನ್ನು ಆಳಿ ಆಳ್ವಿಕೆ ಆಳಿದರು ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಕನ್ನಡ ರಾಜ್ಯ ಎಂದರೆ ಮೊದಲು ಕರ್ನಾಟಕ ಎಂದು ನಾಮಕರಣ ಆಗುವ ಮೊದಲು ಕರ್ನಾಟಕಕ್ಕೆ ಮೈಸೂರು ಪ್ರಾಂತ್ಯ ಮೈಸೂರು ರಾಜ್ಯ ಎಂಬ ಹೆಸರು ಇತ್ತು ನಮ್ಮ ಭಾಗದ ಹೆಮ್ಮೆಯ ರಾಜರು ಮಹಾರಾಜರು ಆದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹಲವಾರು ಸಾಧನೆಗಳನ್ನು ಮಾಡಿದ ಮತ್ತು ಆದರ್ಶ ಮಹಾರಾಜರಲ್ಲಿ ಅವರು ಕೂಡ ಒಬ್ಬರು ಕನ್ನಂಬಾಡಿ ಕಟ್ಟೆ ಎಸ್ ಬಿ ಐ ಬ್ಯಾಂಕ್ ಮತ್ತು ಇಡೀ ಏಷ್ಯಾ ಕಂಡದಲ್ಲೇ ಮೊದಲನೇ ಜಲ ವಿದ್ಯುತ್ ಸ್ಥಾವರವನ್ನು ಸ್ಥಾಪಿಸಿದ ಮೊದಲನೇ ವ್ಯಕ್ತಿ ಹಲವಾರು ಪ್ರಥಮಗಳನ್ನು ಕೊಡುಗೆಯಾಗಿ ಕರ್ನಾಟಕ ರಾಜ್ಯಕ್ಕೆ ನೀಡಿದ ಹೆಮ್ಮೆಯ ಧೀಮಂತ ರಾಜರ ಪೈಕಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮೊದಲನೇ ಪಂಕ್ತಿಯಲ್ಲಿ ನಿಲ್ಲುತ್ತಾರೆ ಆದ್ದರಿಂದ ಅವರ ಮೇಲೆ ರಾಜ್ಯದ ಜನತೆಗೆ ಇಂದು ಕೂಡ ಅಪಾರ ಗೌರವ ಇದೆ ಮೈಸೂರು ಸಂಸ್ಥಾನದಲ್ಲಿ ದಿವಾನರಾಗಿ ಕಾರ್ಯ ನಿರ್ವಹಿಸಿದ್ದ ಸರ್ ಎಮ್ ವಿಶ್ವೇಶ್ವರಯ್ಯನವರ ಕಾರ್ಯ ವೈಖರಿಯನ್ನು ಗಮನಿಸಿ ಭಾರತ ಸರ್ಕಾರ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿದೆ ಹೆಚ್ಚಾಗಿ ಮೈಸೂರಿ ನಲ್ಲಿ ದಸರಾ ಸುಮಾರು ನಾನ್ನೂರು ವರ್ಷಗಳ ಹಳೆಯ ಸಂಪ್ರದಾಯವನ್ನು ಇಂದಿಗೂ ಸಹ ಅದೇ ಮಾದರಿ ಅದೇ ಪದ್ಧತಿ ಅದೇ ಸಂಪ್ರದಾಯದಲ್ಲಿ ಇಂದಿಗೂ ಸಹ ಮುಂದುವರಿಸಿಕೊಂಡು ರಾಜ್ಯ ಸರ್ಕಾರ ಮುಂದುವರೆಸಿಕೊಂಡು ರಾಜ್ಯ ಪ್ರಭುತ್ವ ಮುಗಿದ ನಂತರವೂ ಕೂಡ ಮುಂದುವರಿಸಿಕೊಂಡು ಬರುತ್ತಿದೆ ನಮ್ಮ ದಸರಾಗೆ ಸುಮಾರು ನಾನ್ನೂರು ವರ್ಷಗಳ ಇತಿಹಾಸ ಇದ್ದು ಈ ದಸರಾದ ವಿಶೇಷತೆ ಎಂದರೆ ಆನೆಗಳಲ್ಲಿ ಅಂಬಾರಿಯನ್ನು ಅಂಬಾರಿಯ ಮೇಲೆ ಮೊದಲು ಸುಮಾರು ಒಂದು ಮೂವತ್ತು ನಲವತ್ತು ಐವತ್ತು ವರ್ಷಗಳ ಹಿಂದೆ ಆ ಮಹಾರಾಜರು ಅಂಬಾರಿಯಲ್ಲಿ ಕುಳಿತು ಸಾಗುತ್ತಿದ್ದರು ಆದರೆ ಕರ್ನಾಟಕ ಏಕೀಕರಣದ ನಂತರ ಸ್ವತಂತ್ರ್ಯಾನಂತರ ಇಲ್ಲಿ ತಾಯಿ ಚಾಮುಂಡೇಶ್ವರಿಯನ್ನು ಕೂರಿಸಿ ನಾಡ ದೇವತೆಯಾಗಿ ಮೆರೆಸಿ ಪ್ರತಿ ವರ್ಷವೂ ಕೂಡ ದಸರಾವನ್ನು ಸಾಂಸ್ಕೃತಿಕವಾಗಿ ವೈಭವಿಕವಾಗಿ ವಿಜೃಂಭಣೆಯಾಗಿ ನೆರವೇರಿಸಲಾಗುತ್ತಿದೆ ಆದ್ದರಿಂದ ಮೈಸೂರು ಎಂದರೆ ಕರ್ನಾಟಕ ರಾಜ್ಯದ ಒಂದು ಹೃದಯ ಭಾಗ ಎಂದರೂ ತಪ್ಪಾಗುವುದಿಲ್ಲ ಮೈಸೂರನ್ನು ಎಲ್ಲ ಸ್ವಚ್ಚ ನಗರಿ ಅರಮನೆಗಳ ನಗರಿ ಸಾಂಸ್ಕೃತಿಕ ನಗರಿ ವೈಭವೋಪೇತ ನಗರಿ ಇನ್ನೂ ಹಲವಾರು ಹೆಸರುಗಳಿಂದ ಕರೆಯುತ್ತಾರೆ ಎಲ್ಲೇ ಕೆಲಸ ಮಾಡಿದರೂ ಮೈಸೂರಿನಲ್ಲಿ ಬಂದು ತಮ್ಮ ಕೊನೆಯ ಜೀವನವನ್ನು ಕಳೆಯಲು ಎಷ್ಟೋ ಜನ ಮೈಸೂರನ್ನು ಇಷ್ಟ ಪಡುತ್ತಾರೆ ಆದ್ದರಿಂದ ಕರ್ನಾಟಕ ರಾಜ್ಯ ಕಲೆ ವಾಸ್ತುಶಿಲ್ಪ ಕ್ರೀಡೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹ ದೇಶಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡುತ್ತಿದೆ ಆದ್ದರಿಂದ ಕರ್ನಾಟಕ ರಾಜ್ಯವು ನಮ್ಮ ಹೆಮ್ಮೆ ಎಂದು ಸಹ ನಾವು ಹೇಳಬಹುದು